ಕರ್ನಾಟಕದಲ್ಲಿ ವಿವಿಧ ರಾ ಟೌನ್ಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಸಂಗೀತೋತ್ಸವಗಳು ನಡೆಯುತ್ತಿರುತ್ತವೆ ಉದಾಹರಣೆಗೆ ಬಸವನಗುಡಿಯಲ್ಲಿ ನಡುವ ನಡೆಯುವ ಗಣೇಶೋತ್ಸವ ಮಹಾಶಿವರಾತ್ರಿ ದಿನ ನಡೆಯುವ ಮಲ್ಲೇಶ್ವರಂದಲ್ಲಿ ನಡೆಯುವ ಶಿವ ಜಾಗರಣೆ ಮತ್ತು ಹರಟೆ ಅನ್ನುವ ಕಾರ್ಯಕ್ರಮ ಮತ್ತು ವಿವಿಧ ಜಾಗಗಳಲ್ಲಿ ಪ್ರತಿ ಕೊನೆಯ ಭಾನುವಾರ ಅಥವಾ ಗೋರ್ಮೆಂಟ್ ಹಾಲಿಡೇ ಇರುವಂಥಂಥ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಅಥವಾ ಯುಗಾದಿ ಹಬ್ಬದ ಮುಂಚೆ ಭಾನುವಾರ ಒಂದು ಕೆಲವು ಕಲಾಮಂದಿರಗಳಲ್ಲಿ ಟೌನ್ ಹಾಲ್ ಚೌಡಯ್ಯ ಮೆಮೋರಿಯಲ್ ಹಾಲ್ ಅಥವಾ ಸೆಂಟ್ರಲ್ ಕಾಲೇಜಲ್ಲಿ ಇರುವತ್ತಂತ ಹಾಲ್ನಲ್ಲಿ ಸಹಿತ ಆಯೋಜನೆ ಆಗುತ್ತಿರುತ್ತದೆ